ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಧಾನವಾಗಿರುವ ಸ್ಥಳೀಯ ಮಾಧ್ಯಮ ಸದನ ಯಾವುದಂದ್ರೆ ನ್ಯೂಸ್ ಪೇಪರ್ಸ್ ನ್ಯೂಸ್ ಚಾನಲ್ಸ್ ಮತ್ತು ವೃತ್ತಪತ್ರಿಕೆಗಳು ಸ್ಥಳೀಯ ವೃತ್ತಪತ್ರಿಕೆಗಳಂತ ಹೇಳ್ಬೋದು ಸ್ಥಳೀಯ ವೃತ್ತಪತ್ರಿಕೆಗಳಂತ ಅಂದರೆ ತರಂಗ ಆಗಲೀ ಕರಾವಳಿ ಅಲೆ ಆಗಲೀ ಈ ಸಂಜೆ ಸಂಯುಕ್ತ ಕರ್ನಾಟಕ ಈ ಎಲ್ಲ ಒಂದು ವೃತ್ತಪತ್ರಿಕೆಗಳು ಅನೇಕ ಮಾಹಿತಿಯನ್ನು ನೀಡುತ್ತೆ ವಾರಂತ್ಯದಲ್ಲಿ ಸ್ಪೆಷಲ್ ಸ್ಪೆಷಲ್ ಮಾಹಿತಿಗಳನ್ನು ನೀಡುತ್ತೆ ಸಣ್ಣ ಮಕ್ಳಿಗೆ ಇಷ್ಟವಾಗುವಂತಹ ಸುಡೋಕು ಪದಬಂಧ ಎಲ್ಲ ರೀತಿಯ ಒಂದು ಆಟ ಆಗಲೀ ಗಣಿತದಲ್ಲಿ ಚತುರತೆಯನ್ನು ತೋರಿಸಲಿಕ್ಕೆ ಗಣಿತ ಪ್ರಾಬ್ಲಮ್ಸ್ಗಳಾಗಲೀ ಎಲ್ಲ ತರಹದ ಒಂದು ಅಂಶವನ್ನು ಒದಗಿಸ್ತದೆ ಈ ಪತ್ರಿಕೆಗಳು ಮತ್ತು ಪತ್ರಿಕೆಯಲ್ಲಿ ಏನಿರುತ್ತಂದರೆ ಈಗ ಸ್ಥಳೀಯ ಘಟನೆಗಳು ಸ್ಥಳೀಯ ಪ್ರದೇಶಗಳಲ್ಲಾಗಿರುವಂತಹ ಘಟನೆಗಳು ಸ್ಥಳೀಯ ಪ್ರದೇಶದಲ್ಲಿ ಏನು ಉನ್ನತಿಯಾಗಿದೆ ಅಭಿವೃದ್ಧಿಯಾಗಿದೆ ಏನು ಹಾಳಾಗಿದೆ ಅಂತಹ ಒಂದು ಅಥ್ವಾ ಯಾರಿಗೆ ಏನಾಗಿದೆ ಇಂತಹ ಮಾಹಿತಿಗಳು ಸ್ಥಳೀಯ ವೃತ್ತಪತ್ರಿಕೆ ಆದ ಕರಾವಳಿ ಅಲೆ ಎಂಬಲ್ಲಿ ಎಲ್ಲ ಸಿಗುತ್ತದೆ ಮತ್ತೇನಂದರೆ ನ್ಯೂಸ್ ಚಾನಲಿಗೆ ಬಂದರೆ ಸ್ಪಂದನಾ ನ್ಯೂಸ್ ಅವರು ದೈಜ್ ವರ್ಲ್ಡ್ ನ್ಯೂಸ್ ಈ ನ್ಯೂಸುಗಳಲ್ಲಿ ಏನಂದರೆ ದಕ್ಷಿಣ ಕನ್ನಡದಲ್ಲಿ ಅಥ್ವಾ ಉಡುಪಿಯಲ್ಲಾಗುವಂತಹ ಒಂದು ಅತ್ಯಂತ ಅವು ಮಾಹಿತಿಯನ್ನು ನೀಡ್ತಾರೆ ಸೊ ಇಂತಹ ಒಂದು ಪತ್ರಿಕೆಗಳು ಅಥ್ವಾ ನ್ಯೂಸ್ ಚ್ಯಾನೆಲ್ಲುಗಳು ನಮಗೆ ನಾವೂ ಮಾಹಿತಿಯನ್ನು ಪಡಿಲಿಕ್ಕೆ ಸಹಾಯ ಮಾಡ್ತದೆ ಮತ್ತೇನಂದರೆ ತರಂಗ ಇಂಥವುಗಳಲ್ಲಿ ಸೆಲೆಬ್ರಿಟಿಗಳಾಗಲೀ ಅಥ್ವಾ ಒಂದು ನಿ ಪಿಚ್ಚರ್ಸುಗಳಾಗಲೀ ಇಂತಹ ಒಂದು ಏನು ಟಿ ವಿಯಲ್ಲಿ ಪಡೆಯಬಹುದಾದಂಥ ಒಂದು ಅಂಶವನ್ನು ಈ ವೃತ್ತಪತ್ರಿಕೆಗಳೆಲ್ಲ ನೀಡುತ್ತೆ ನಮಗೆ ಮತ್ತೇನಂದರೆ ವಿದ್ಯಾರ್ಥಿ ಮಿತ್ರ ಅಂತ ಮುಂಚೆ ಬರ್ತಿತ್ತು ಇದಂತಂದರೆ ನಿಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಉಪಯೋಗವಾಗುವಂತಹ ಒಂದು ವೃತ್ತ ವಾರಪತ್ರಿಕೆ ಆಗಿತ್ತು ಮತ್ತೇನಂದರೆ ಆ ಸ್ಪಂದನ ನ್ಯೂಸ್ ಈ ನ್ಯೂಸುಗಳಲ್ಲಿ ಹಾಂ ನಮಗೆ ಶೈಕ್ಷಣಿಕ ಮಾಹಿತಿಯ ಜೊತೆಗೆ ಸಾಮಾಜಿಕ ಆರ್ಥಿಕ ಅಂಶಗಳ ಒಂದು ಮಾಹಿತಿಯು ದೊರಿತವೆ ಇದರಿಂದ ಏನಾಗತ್ತಂದರೆ ನ್ಯೂಸ್ ಪೇಪರಿಗಿಂತ ನಾವು ಏನು ಕೇಳ್ತೇವೆ ಅದು ನಮಗೆ ಜಾಸ್ತಿ ನೆನ್ಪಿರೋದ್ರಿಂದ ನಮಗೆ ಒಂದು ಮಾಹಿತಿನ ನೆನಪಿಡ್ಲಿಕ್ಕೆ ಬಹಳ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಮತ್ತೇನಂದರೆ ಈ ಸ್ಥಳೀಯ ಪ್ರದೇಶಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಏನೆಲ್ಲ ಮಾಡಬೇಕು ಅನ್ನೋ ಮಾಹಿತಿಯೂ ಇಲ್ಲಿ ದೊರೆಯುತ್ತೆ ಇಂತಹ ಒಂದು ಉಪಯುಕ್ತವಾದ ಒಂದು ಸಾಧನ ಅಂದರೆ ಅದು ವಾರಪತ್ರಿಕೆ ಮತ್ತು ವೃತ್ತಪತ್ರಿಕೆ